ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ಜೊತೇಲಿರಬೇಕಾದ್ರೆ ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ರು ಚೆನ್ನಾಗಿ ಓದುಸ್ತಾಯಿದ್ರು ಮತ್ತು ಅವರು ಬೇರೆ ಊರಿಗ್ ಹೋಬೇಕು ಅಂತ ಬೇರೆ ಊರ್ಗೆ ಹೋದರು ಅವಾಗ ನಾನು ನನ್ನ ಸ್ಟಡಿ ಅಲ್ಲೇ ಸ್ಕೂಲಲ್ಲಿ ಓದ್ತಾ ಇರೋದರಿಂದ ಅದೇ ಊರಲ್ಲಿ ಮತ್ತು ನನ್ನ ನಮ್ಮ ಅಜ್ಜಿ ತಾತ ಚಿಕಪ್ಪ ಹತ್ತಿರ ಬಿಟ್ಬಿಟ್ಟು ಹೋದರು ಮತ್ತು ಅಲ್ಲಿಂದ ನಾನು ಓದ್ತಾಯಿದ್ದೆ ನನ್ನ ಚಿಕ್ಕಪ್ಪಗೆ ಮದುವೆ ಆದಮೇಲೆ ನಮ್ಮ ಚಿಕ್ಕಮ್ಮ ಬಂದರು ಮತ್ತು ಅವರು ನನಗೆ ಓದೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇದ್ರೆ ಕೂಡ ಅವರು ಅದು ಮಾಡು ಇದು ಮಾಡು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತೆಲ್ಲ ಹೇಳ್ತಾಯಿದ್ರು ಅದಕ್ಕೆ ನನಗೆ ಆಮೇಲೆ ಇಲ್ಲ ನಾನು ಓದ್ಕೊಬೇಕು ಅಂದರೆ ಒಂಥರ ಮಾತಾಡ್ತಿದ್ರು ಆ ಮೇಲೆ ನಾನು ಕೆಲಸ ಮಾಡಿ ಓದ್ಬೇಕು ಮತ್ತು ಇದು ಮಾಡಬೇಕು ಅನ್ಕೊಂಡೇ ಇದ್ದೆ ಮತ್ತು ಅದ್ರಲ್ಲಿ ಅದೇನೊ ಸ್ವಲ್ಪ ಡಿಸ್ಟಪ್ ಆಯಿತು ಮತ್ತು ಅವ್ರ ಮಕ್ಕಳ್ನೆಲ್ಲ ಇದು ಮಗು ಆದಮೇಲೆ ಅವ್ರು ಇದಾದರು ಮತ್ತು ನನಗೆ ತುಂಬ ಬೇಜಾರ್ ಆಗೋದು ಏನಪ್ಪ ಇದು ನಾವು ಇದೇ ಮನೆಯಲ್ಲಿ ಇದಾಗಿ ಕೂಡ ಇವ್ರು ನನಗೆ ಈ ಥರ ಮಾಡ್ತಾರೆ ಹಾಗೆ ಹೀಗೆ ಅಂತ ಮತ್ತು ಇದಾದಮೇಲೆ ನಮ್ಮ ಅಪ್ಪ ಅವರಿಗೆ ಗೊತ್ತಾಯಿತು ಮತ್ತು ನನ್ನ ಅವರು ಕರ್ಕೊಂಡು ಹೋದರು ಮತ್ತು ಓದಿಸಿ ಎಲ್ಲ ಇದು ಮಾಡಿದ್ರು ಅದರಿಂದ ನಾನು ಕಲ್ತಿದ್ದು ಏನು ಅಂದರೆ ತಂದೆ ತಾಯಿಯ ತಂದೆ ತಾಯಿಯಹತ್ರ ಮಕ್ಳು ಇದ್ರೆ ಅವ್ರಿಗೆ ಇಷ್ಟ ಎಲ್ಲ ಅವ್ರಿಷ್ಟ ಕಷ್ಟ ಏನಿದ್ರು ತಂದೆ ತಾಯಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಅದು ಬೇರೆಯವ್ರಿಗ್ ಗೊತ್ತಾಗಲ್ಲ ಅನ್ನೋದು ಒಂದು ಪಾಠ ಕಲಿತೆ ಮತ್ತು ಹಿಂಗೇ ಓದಿ ಎಲ್ಲ ಇದಾಗಿ ಮತ್ತು ನನಗೆ ಇದಾದಾಗ ಮತ್ತು ನಮ್ಮ ಅಜ್ಜಿ ತಾತಯಿಂದ ದೂರಾದೆ ಅದೊಂದು ನೋವಿತ್ತು ನೋವಾಯಿತು ಮತ್ತು ಅವ್ರು ಇದಾದಮೇಲೆ ಇದಂಗೆ ನಡೀತಾಯಿತ್ತು ಬದುಕು ಮತ್ತು ನನಗೆ ಮದುವೆ ಆಯಿತು ಆಮೇಲೆ ನನಗ್ ಮಕ್ಕಳಿದಾರೆ ಅವಾಗ ನನಗೆ ನನಗೆ ಮಗು ಆದಮೇಲೆ ನನಗನ್ಸಿದ್ದು ಏನಪ್ಪ ಅಂದರೆ ನಾನು ಪಟ್ಟ ಕಷ್ಟ ನಾನು ಇದು ಮಾಡಿದ್ದು ನನ್ನ ಮಕ್ಕಳು ಪಡಬಾರ್ದು ಅಂತ ಹೇಳಿ ಮದುವೆ ಆದಮೇಲೆ ಟೈಲರಿಂಗ್ ಕಲಿತೆ ಮತ್ತು ನಮ್ಮ ಯಜಮಾನ್ರು ಸೇವಿಂಗ್ಸ್ ಎಲ್ಲ ಮಾಡೋದು ಎಲ್ಲ ಮಾಡ್ತಾರೆ ನನ್ನ ಮಕ್ಕಳನ್ನು ಇವಾಗ ಚೆನ್ನಾಗಿ ಸ್ಕೂಲಲ್ಲಿ ಹಾಕಿದೀನಿ ನಾನು ಪಟ್ಟ ನೋವು ನನ್ನ ಮಕ್ಕಳು ಕಷ್ಟ ತುಂಬಾರದು ಅವ್ರು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿ ಓದಿ ಅವ್ರ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋದನ್ನ ಇದು ಮಾಡಿಕೊಂಡು ನಾನು ಅವ್ರಿಗೆ ಟೈಲರಿಂಗ್ ಕಲಿತು ಅದ್ರಲ್ಲಿ ಸೇವಿಂಗ್ಸ್ ಮಾಡಿ ದುಡ್ಡಿಕ್ಕಿ ಇವಾಗ ಅವ್ರಿಗೆ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅವ್ರನ್ನ ಟ್ಯೂಷನ್ ಕಳಿಸ್ತಾ ಇದೀನಿ ಅವರಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದೀನಿ ನನಗೆ ಚಿಕ್ಕ ವಯಸ್ಸಲ್ಲಿ ಸಿಕ್ಕದೆ ಇದ್ದ ತಂದೆ ತಾಯಿ ಪ್ರೀತಿ ಅವರಿಗೆ ನಾನು ಇದು ಮಾಡ್ತಾಯಿಲ್ಲ ಅವರಿಗೆ ಎಲ್ಲಾದ್ರಲ್ಲು ನಾನು ನನಗಿಂತ ಅವರು ಚೆನ್ನಾಗಿರ್ಬೇಕು ಅವರು ಚೆನ್ನಾಗ್ ಇದರಲ್ಲಿ ಇರಬೇಕು ಚೆನ್ನಾಗಿ ಓದಬೇಕು ಅನ್ನೋದು ನನ್ನ ಆಸೆ ಅದ್ನಿಂದ ಏನಪ್ಪ ಅಂದರೆ ಯಾರೇ ಆಗಲಿ ಏನೇ ಇದಿರಲಿ ತಂದೆ ತಾಯಿಯಹತ್ರ ಮಕ್ಕಳು ಬೆಳೆದ್ರೆ ಅದೊಂದು ಇದು ಅವರು ಹೆಂಗೆ ಇದ್ರು ತಂದೆ ತಾಯಿ ಪ್ರೀತಿ ಮಕ್ಳುಗೆ ಸಿಗಬೇಕು ನಾನು ಆವಾಗ ನಮ್ಮ ಅಪ್ಪ ನಮ್ಮ ಅಮ್ಮನ್ನ ಬಿಟ್ಟು ನಮ್ಮ ಚಿಕ್ಕಪ್ಪ ಜೊತೇಲಿದ್ದಾಗ ಸ್ವಲ್ಪಅವಾಗ ಅನುಭವಿಸಿದ್ದ್ ಘಟನೆ ಇದಕ್ಕೆ ಕಾರಣ ಆಗಿರ್ಬೋದೇನೋ ಅದ್ರಿಕ್ಕೆ ಹೇಳ್ತ ಇದ್ದೀನಿ ಮಕ್ಕಳಿಗೆ ತಂದೆ ತಾಯಿ ಜೊತೆ ಇರಬೇಕು ಮತ್ತು ಆ ಥರ ನಮ್ಮ ತಂದೆ ಕರ್ಕೊಂಡು ಹೋದಾಗ ಆಕ್ಸಿಡೆಂಟ್ ಆಯಿತು ನಮ್ಮ ತಂದೆಗೆ ಮತ್ತು ಅವಾಗು ನನಗೆ ನನಗೆ ಅವಕ್ಕ ಒಬ್ಬ ತಮ್ಮ ಇದ್ದಾರೆ ಅವಗೂ ನನ್ನ ಅವ್ರು ಹೊರಗಡೆ ಕಳಿಸಿಲ್ಲ ಎಲ್ಲು ಕೆಲ್ಸಕ್ಕೆ ಏನು ಮಾಡಿಲ್ಲ ಅವರೆ ಹೋಗಿ ಕೆಲಸ ಮಾಡಿ ನಮ್ಮನ್ನೆಲ್ಲ ಸಾಕಿದ್ರು ಅವಾಗೂ ನನ್ನನ್ನ ತುಂಬ ಚೆನ್ನಾಗ್ ನೋಡಿಕೊಂಡ್ರು ಅದು ಒಂದು ಕಾರಣದಿಂದಾನು ನಾನು ಹೇಳ್ಬೋದು ತಂದೆ ತಾಯಿ ಜೊತೆಯಲಿದ್ರೆ ಮಕ್ಕಳಿಗೆ ಏನಂದಕ್ಕು ಒಳ್ಳೇದು ಯಾರೇ ಆಗಲಿ ತಂದೆ ತಾಯಿಗೆ ಇದು ಮಾಡಬೇಡ್ರಿ ತಂದೆ ತಾಯಿ ಜೊತೆ ಇರಿ ತಂದೆ ತಾಯಿ ಮನ್ಸಿಗ್ ನೋವು ಮಾಡಬೇಡ್ರಿ ಅಂತ ಹೇಳ್ತೀನಿ ಯಾವ್ದದು ಆದರು ಕಲಿತಿರೋ ಪಾಠ ತಂದೆ ತಾಯಿ ಇದ್ರೇ ಮಕ್ಕಳಿಗೆ ಇದಂಥ ಇವಾಗ ಅದಕ್ಕೆ ನಾನು ಏನೇ ಆಗಿರಲಿ ಮಕ್ಳ ಸೇವಿಂಗ್ಸು ಭಾರಿ ಮುಖ್ಯ ಆಗುತ್ತೆ ಹಾಗೆಯೇ ನಾನು ಇವಾಗ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡ್ತೀನಿ ಟ್ಯೂಶನ್ಗೆ ಹಾಕಿದೀನಿ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾಯಿದ್ದೀನಿ ಚೆನ್ನಾಗಿ ಓದ್ತಾಯಿದ್ದಾರೆ ನನ್ನ ಮಕ್ಕಳು ಸೆವೆಂತ್ ಸ್ಟ್ಯಾಂಡರ್ಡು ಫಿಫ್ತ್ ಸ್ಟ್ಯಾಂಡರ್ಡು ಈ ಥರದೆಲ್ಲ ಓದ್ತಾಯಿದ್ದಾರೆ ಚೆನ್ನಾಗ್ ಓದ್ತಾಯಿದ್ದಾರೆ ನನಗೆ ಖುಷಿ ಇದೆ ಇವಾಗ ಅವಾಗ ನಾವು ಪಟ್ಟಿದ ನೋವಿಗಿಂತ ಇವಾಗ ನನ್ನ ಲೈಫ್ ತುಂಬ ಚೆನ್ನಾಗಿದೆ ಚೆನ್ನಾಗ್ ಓಡ್ತಾಯಿದೆ ಒಳ್ಳೆ ಅಸ್ಬೆಂಡು ಒಳ್ಳೆ ಮಕ್ಕಳು ನನ್ನ ಲೈಫ್ ತುಂಬ ಚೆನ್ನಾಗಿದೆ ಅದಕ್ಕೆ ಹೇಳ್ತಾಯಿದೀನಿ ಯಾರನ್ನು ನಂಬಿ ನಂಬಿ ಸಡನಾಗಿ ನಂಬಕ್ಕೆ ಹೋಬ್ಯಾಡ್ರಿ ಅದು ಯಾರೇ ಆಗಿರಲಿ ನಂಬಿದ ಮೇಲೆ ಇದಾಗುತ್ತೆ ಮತ್ತು ನಂಬಿ ಮೋಸ ಹೋಗೋದಕ್ಕಿಂತ ನಮ್ಮ ಎಚ್ಚರಿಕೆಯಲ್ಲೇ ನಾವಿರಬೇಕು ನಾವು ಯಾವ್ತರ ಹೆಂಗಿರಬೇಕು ಅನ್ನೋದನ್ನು ಕಲಿಯಿರಿ ಸಡನ್ನಾಗಿ ಆಗಲಿ ಯಾರನ್ನೆ ನಂಬಿ ಇದು ಮಾಡೋಕೆ ಹೋಗಬ್ಯಾಡ್ರಿ ನಮ್ಮಿದ್ರಲ್ಲಿ ನಾವಿರಬೇಕು ನಾವು ಕಲಿತಿರೋ ಪಾಠ ನಮ್ಮ ಮಕ್ಳಿಗೆ ಸ್ಫೂರ್ತಿಯಾಗಿರಬೇಕು ಅವರಿಗೂ ಅಷ್ಟೇ ಹೇಳ್ಕೊಡ್ಬೇಕು ಯಾರನ್ನು ಸಡನ್ ನಂಬೇಕು ಅಂತ ಹೇಳ್ತೀನಿ ಯಾರನ್ನು ನಂಬಿ ನಾನಂದರೆ ಈಗ ಅವಾಗಾದರೆ ಅವಾಗ ಇದ್ದಿದ ಇದ್ರಿಕ್ಕೆ ಅವ್ರನ್ನ ನಂಬಿ ಅದೇ ಓದದಲ್ಲಿ ಇಷ್ಟ ಇದ್ರೆನೋ ಅವರು ಮಾಡಿದಕ್ಕೆ ಇದಾಯಿತು ಅದೊಂದು ನೋವಿತ್ತು ಅದಕ್ಕೆ ನನ್ನ ಮಕ್ಕಳಿಗೆ ಇವಾಗು ಹೇಳ್ತೀನಿ ಅವರು ಚೆನ್ನಾಗ್ ಓದಬೇಕು ಚೆನ್ನಾಗ್ ಇರಬೇಕು ಅಷ್ಟೇ ನನ್ನ ನೋವು ಅವ್ರಿಗೆ ಬ್ಯಾಡ ಅನ್ನೋದು ಒಂದೇ ಇದು ನಂಬಿ ಮೋಸ ಹೋಗೋದುಕಿಂತ ನಾವು ಕಲಿತಿರೋ ಪಾಠ ನಮ್ಮ ಮಕ್ಳ ಭವಿಷ್ಯ ಚೆನ್ನಾಗಿ ರೂಪಿಸುತ್ತೆ ಅನ್ಕೊಂಡಿದೀನಿ